ಕೆಲವರು ಹೇಳ್ತಾರೆ ಸಹೋದರರು ಮತ್ತು ಸಹೋದರಿಯರು ಎಲ್ಲರೂ ಒಂದೇ ಥರ ವರ್ತಿಸ್ತಾರೆ ಮತ್ತು ಹೋಲಿಕೆಯೂ ಅವರದ್ದು ಎಲ್ಲ ಒಂದೇ ಇರುತ್ತೆ ಅಂತ ಆದರೆ ನಮ್ಮದೆಲ್ಲ ಹಾಗೆಲ್ಲ ಏನಿಲ್ಲ ನಮ್ಮದು ತುಂಬನೇ ಒಂದು ವ್ಯತ್ಯಾಸ ಇದೆ ಅಂತಲೇ ಹೇಳ್ಬೋದು ನಾವು ನಮ್ಮ ಸಹೋದರ ಸಹೋದರಿಯರಿಗೂ ನಾವು ತುಂಬನೇ ಒಂದು ಡಿಫ್ರೆಂಟ್ ಆಗಿ ಇರ್ತೀವಿ ಅಂತಲೇ ಹೇಳ್ಬೋದು ಅವರು ಇಷ್ಟ ಪಡೋ ಊಟಗಳು ನಮಗೆ ಇಷ್ಟ ಇರಲ್ಲ ಇವಾಗ ಅವರಿಗೆ ತುಂಬ ಅವರೆಕಾಯಿ ಈ ರೀತಿ ಒಂದು ಪದಾರ್ಥಗಳನ್ನ ಜಾಸ್ತಿ ಸೇವನೆ ಮಾಡ್ತಾರೆ ನಮಗೆ ಅದೆಲ್ಲ ಅಷ್ಟೊಂದು ಇಷ್ಟ ಆಗಲ್ಲ ಮತ್ತೆ ನಾವು ವರ್ತನೆನು ಅಷ್ಟೇ ಅಂದರೆ ಎಲ್ಲರೂ ಚೆನ್ನಾಗಿಯೇ ಇರ್ತೀವಿ ಆದರೆ ನಾವು ಬಿಹೇವ್ ಮಾಡೋ ರೀತಿ ಸ್ವಲ್ಪ ಡಿಫ್ರೆಂಟ್ ಆಗಿ ಇರುತ್ತೆ ಅಂತಲೇ ಹೇಳ್ಭೋದು ನಮ್ಮ ಸಹೋದರರು ಕೂಡ ನಾವು ನಡ್ಕೊಳ್ಳೋ ಒಂದು ವರ್ತನೆ ಕೂಡ ಅದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಇರ್ತದೆ ಅಂತಲೇ ಹೇಳ್ಬೋದು